ಸಹಿಸಲು ಅಸಾಧ್ಯವಾದ ವ್ಯಕ್ತಿಯ ಜೊತೆ ಕೆಲಸ ಮಾಡಿದ ಸಂದರ್ಭದ ಬಗ್ಗೆ ನಮಗೆ ತಿಳಿಸಿ ಅಂಥ ಸಂದರ್ಬವನ್ನು ನಿಭಾಯಿಸಲು ನೀವು ಏನು ಮಾಡು ಮಾಡಿದಿರಿ ಇವಾಗ ಹೇಳಬೇಕಂದ್ರೆ ಎಕ್ಸ್ ವೈ ಝಡ್ ಈಗ ಒಬ್ಬರು ಕಡ್ಮೆ ಏಜ್ ಇರೋರು ಅಂದರೆ ಯಂಗ್ ಏಜ್ ಇರೋರು ದೊಡ್ಡ ಎಕ್ಸ್ಪೀರಿಯನ್ಸ್ ಏಜ್ ಇರೋರ ಜೊತೆಗೆ ಕೆಲಸ ಮಾಡ್ತಾಯಿರ್ತಾರೆ ಇವಾಗ ಒಂದು ನಲವತ್ತು ವರ್ಷದ ಹುಡುಗನಿಗೆ ಡೈರೆಕ್ಟರ್ ಪೋಸ್ಟ್ ಕೊಟ್ಟಿರ್ತಾರೆ ಹಾಗೆಯೇ ಐವತ್ತು ವರ್ಷದ ವ್ಯಕ್ತಿಗೆ ಪ್ರಿನ್ಸಿಪಲ್ ಪೋಸ್ಟ್ ಕೊಟ್ಟಿರ್ತಾರೆ ನಮಗೆ ಗೊತ್ತಿರೋ ಹಾಗೆ ಪ್ರಿನ್ಸಿಪಲ್ ಫೋ ಪೋಸ್ಟ್ಗಿಂತ ಡೈರೆಕ್ಟರ್ ಪೋಸ್ಟ್ ದೊಡ್ಡದು ಈವಾಗ ಈಗೇನು ಡೈರೆಕ್ಟ್ ಪ್ರಿನ್ಸಿಪಲ್ ಏನು ಇರ್ತಾರಲ್ಲ ಉಪಾಧ್ಯಾಯರು ಸೋ ಶಾಲೆಯ ಮುಖ್ಯ ಪ್ರಧಾನ ಅವರು ಇರ್ತಾರಲ್ಲ ಅವರು ಅಷ್ಟೂ ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಈವಾಗ ಅಷ್ಟು ವರ್ಷ ಅವರ ಅಲ್ಲಿ ಕೆಲಸ ಮಾಡಿದಾಗ ಸಡನ್ ಆಗಿ ಅವರ್ಗಿಂತ ಚಿಕ್ಕ ವಯಸ್ಸಿನವರು ನನಗಿಂತ ದೊಡ್ಡ ಹುದ್ದೆನ ಪಡ್ಕೊಂಡ್ರಲ್ಲ ಅದ್ಹೆಂಗೆ ಸಾಧ್ಯ ಅನ್ನೋದು ಒಂದು ಇರುತ್ತೆ ಅದ್ರ ಜೊತೆಗೆ ಅವರಿಗೆ ಮಾನಸಿಕ್ವಾಗಿ ತುಂಬನೇ ಬೇಜಾರು ಆಗಿರುತ್ತೆ ಯಾಕೆ ಹೇಳು ಯಾಕೆಂದರೆ ನಾನು ಇಷ್ಟು ವರ್ಷ ಇಲ್ಲೇ ಕೆಲಸ ಮಾಡಾಕತ್ತೀನಿ ನನಗಿಂತ ದೊಡ್ಡ ಪೋಸ್ಟ್ ಈಗ ಯಾರೋ ಹೊರ್ಗಿನವರಿಗೆ ಕೊಟ್ಟು ಬಿಟ್ಟರಲ್ಲ ನನಗಿಂತ ಜಾಸ್ತಿ ಸಂಬಳ ಬರುತ್ತಲ್ಲ ಅನ್ನೋದು ಒಂದು ಮನಸ್ನಾಗ ಇರ್ತೈತೆ ಆವಾಗ ಅವ್ರು ಏನು ಮಾಡಿ ಏನು ಮಾಡ್ತಾರೆ ಏನು ಮಾಡೋಕೆ ಸಾಧ್ಯ ಏನು ಮಾಡೋಕೆ ಸಾಧ್ಯ ಏನೆಂದರೆ ಈವಾಗ ಅವರು ದೊಡ್ಡ ಪೋಸ್ಟ್ನವರು ಇರ್ತಾರಲ್ಲ ಸೊ ಅವರು ಹೆಸ್ರಿಗೆ ಮಾತ್ರ ದೊಡ್ಡ ಪೋಸ್ಟಿಗೆ ಇರ್ತಾರೆ ಏನೇ ಕೆಲಸ ಮಾಡೋದಿದ್ದರೂ ಇವ್ರು ಸಣ್ಣ ಪೋಸ್ಟ್ನವರಿಗೆ ಅಂದರೆ ಉಪ ಮುಖ್ಯ ಏನು ಇರುತ್ತಲ್ಲ ಅವರಿಗೆ ಕೇಳಿಕೊಂಡೆ ಮಾಡ್ಬೇಕು ಇರುತ್ತೆ ಯಾಕೆಂದರೆ ವಯಸ್ಸಿನಲ್ಲಿ ಅವ್ರು ದೊಡ್ಡೋರು ಇವಕ್ಕಿಂತ ಅನುಭವ ಅವರಿಗೆ ಜಾಸ್ತಿ ಇರುತ್ತೆ ಈ ವಿಷಯಗಳಿಂದ ಏನೇ ಮಾಡೋದಿದ್ದರೂ ಅವ್ರನ್ನ ಕೇಳಿಕೊಂಡೆ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಆದ್ರೂ ಅವರು ಇಷ್ಟೆಲ್ಲ ಆದರೂ ಅವರಿಗೆ ಅವ್ರು ದೊಡ್ಡೋರು ಈ ದೊಡ್ಡೋರಿಗೂ ಒಂದು ಮನೋಭಾವನೆ ಇರುತ್ತೆ ಏನು ಅವ್ನು ಚಿಕ್ಕೋನು ನನಗಿಂತ ಚಿಕ್ಕೋನು ಅದು ಹೆಂಗೆ ಅವನಿಗೆ ದೊಡ್ಡ ಪೋಸ್ಟ್ ಕೊಟ್ಟರು ಅಂತ ಇವಾಗ ನಾವೇನು ಮಾಡಬೇಕು ಅಥವಾ ಆ ಪೋಸ್ಟಲ್ಲಿ ಇದ್ದವ್ರು ಏನು ಮಾಡಬೇಕು ದೊಡ್ಡ ಪೋಸ್ಟಲ್ಲಿ ಇದ್ದವ್ರು ಏನು ಮಾಡಬೇಕಂದ್ರೆ ಇವ್ರು ನಮಗಿಂತ್ತ ದೊಡ್ಡೋರು ಅವ್ರಿಗಿಂತ ದೊಡ್ಡ ಪೋಸ್ಟ್ ನಂಗೆ ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಎಲ್ಲ ಕಡೆಯಿಂದ ಯೋಚನೆ ಮಾಡಿಕೊಂಡು ನಿಧಾನವಾಗಿ ಕಂಟಿನ್ಯೂ ಆಗಿ ಅವರಿಗೆ ಏನೂ ಬೇಜಾರು ಆಗದೇ ಇರೋ ಹಂಗೆ ಮಾತ್ನಾಡ್ಬೇಕು ಅಂತಂದು ಅವರು ಯೋಚನೆ ಮಾಡಬೇಕು ಅಥ್ವಾ ಎಲ್ಲಾದರೂ ಎಲ್ಲಿ ಅವರು ದೊಡ್ಡ ಪೋಸ್ಟ್ ಆಗಿದ್ರೂ ಏನೇ ಕೆಲಸ ಮಾಡಿದ್ರೂ ಎಲ್ಲದಕ್ಕೂ ಅವ್ರು ಅವರನ್ನ ಕರ್ಕೊಂಡೆ ಮಾತ್ನಾಡ್ಬೇಕು ಎಲ್ಲದ್ರಲ್ಲೂ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಅವರಿಗೆ ಒಂಥರ ಓಕೆ ನನ್ನನ್ನ ನನ್ನನ್ನ ಬಿಟ್ಟು ಅದು ಹೆಂಗೆ ಅಷ್ಟೊಂದು ಡಿಸಿಷನ್ ತಗೊಂಡ್ರಿ ಈ ಥರದ್ದೆಲ್ಲ ನಾನು ದೊಡ್ಡೋನು ನಾನು ಅನ್ನೋದು ಒಂದು ಏನಿರುತ್ತಲ ಈಗೋ ಅಂತ ಏನು ಹೇಳ್ತೀವಿ ನಾನು ಅನ್ನೋದು ಅದು ಅವರಿಗೆ ತುಂಬ ಬೇಜಾರು ಮಾಡಿಸಿ ಕೊಡುತ್ತೆ ನನಗಿಂತ ಸಣ್ಣೋನು ದೊಡ್ಡ ದೊಡ್ಡ ಮಾ ದೊಡ್ಡ ದೊಡ್ಡ ವಿಷಯಗಳಲ್ಲೆಲ್ಲ ತನ್ನ ತಾನೇ ಡಿಸಿಷನ್ ತಗೊಂಡ್ಬಿಡ್ತಾರೆ ಅನ್ನೋದು ಒಂದು ಇರುತ್ತೆ ಈ ಟೈಮಲ್ಲಿ ಏನು ಮಾಡಬೇಕು ಇದು ಹಿಂಗೆ ಇರುವಾಗ ಏನು ಅಂದರೆ ಅತ್ತೆ ಸೊಸೆ ಇದ್ದಂತೆ ಅತ್ತೆ ಅಷ್ಟು ವರ್ಷಗಳಿಂದ ಆ ಮನೇನ ನಡೆಸ್ಕೊಂಡು ಬೆಳೆಸ್ಕೊಂಡು ಬರ್ತಾಳೆ ಸೊಸೆ ಅದೋಳು ಬಂದ ತಕ್ಷಣ ಸೊಸೆಗೆ ಎಲ್ಲ ಕೊಡಬೇಕಲ್ಲಪ್ಪ ಅದು ಹೆಂಗೆ ಆಗುತ್ತೆ ಅನ್ನೋದು ಮನ್ಸಲ್ಲಿ ಇರುತ್ತೆ ಹೀಗಾಗಿ ಅತ್ತೆ ಸೊಸೆ ಅಂತ ಬಂದ ತಕ್ಷಣ ಚಾಲೂ ಆಗಿ ಬಿಡುತ್ತೆ ನನಗಿಂತ ಸಣ್ಣೋಳು ನಾನು ಹೇಳಿದ್ದೆ ಕೇಳಬೇಕು ಆ ಟೆಕ್ನಾಲಜಿ ಅದೆಲ್ಲ ಎಷ್ಟೆ ಮುಂದೆ ಹೋಗಿರಲಿ ಅದೆಲ್ಲ ಬೇಡವಾಗಿದ್ದ ವಿಷಯ ನಾನು ಏನು ಹೇಳ್ತೀನಿ ಅದನ್ನ ಕೇಳ್ಕೊಂಡು ಇರಬೇಕು ಅಷ್ಟೆ ಹಾಗೆ ಇದರಲ್ಲೂ ಹಾಗೆ ಕೆಲಸ ಮಾಡುವಾಗ ಜೊತೆಗೆ ಇರೋ ವ್ಯಕ್ತಿ ಸರಿಗೆ ಇರೋಲ್ಲ ಆವಾಗ ಏನು ಮಾಡಬೇಕು ನಾವು ಅವರನ್ನ ಕಾಲಿಗೆ ಬಿದ್ದು ಕಾಲು ಉಂಗುರ ಬಿಚ್ಕೊಳ್ಬೇಕಂತ ಹೇಳ್ತಾರಲ್ಲ ಹಾಗೆ ಏನು ಮಾಡ್ಬೇಕು ಅವರನ್ನು ಕಂಟಿನ್ಯೂ ಆಗಿ ಅವರಿಗೆ ಬೇಜಾರು ಆಗದೇ ಇರೋ ಹಂಗೆ ಅವರನ್ನ ನೋಡಿಕೊಂಡು ನಿಧಾನವಾಗಿ ಅವರನ್ನ ತಿದ್ಕೊಂಡು ಮಾತಾಡಿಕೊಂಡು ಅವರಿಗೆ ಜೈ ಜೈಕಾರ ಹಾಕ್ಕೊಂಡು ಅವರು ಏನು ಹೇಳ್ತಾರೆ ಆ ಕೆಲಸಗಳನ್ನ ಮಾಡ್ಕೊಳ್ತಾ ನಮ್ಮ ಕೆಲ್ಸಗಳನ್ನ ಮಾಡಿಕೊಳ್ಬೇಕು ಇಲ್ಲಪ್ಪ ಇವ್ರು ಇದಕ್ಕೆ ಯಾವ್ದಕ್ಕೂ ಬಗ್ಗೋಲ್ಲ ಅಂದಾಗ ಏನು ಮಾಡಬೇಕು ಕೆಲವೊಂದು ಸಾರಿ ನಮ್ಮ ನಮ್ಮ ಡಿಸಿಷನ್ನ ನಾವು ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಬಟ್ ಅದು ಅವರಿಗೆ ಬೇಜಾರು ಆಗುತ್ತೆ ಬೇಜಾರು ಆದರೆ ಏನಾಗುತ್ತೆ ಅವರಿಗೆ ಮನ್ಸಿಗೆ ಸಮಾಧಾನ ಇರಲ್ಲಂದ್ರೆ ಅವರಿಗೆ ಯಾವಾಗಲೂ ನಮ್ಮ ಮೇಲೆ ದ್ವೇಷ ಇರುತ್ತೆ ಅವ್ರೇನು ಮಾಡ್ತಾರೆ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಹಿಡ್ಕೊಂಡು ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಕಂಡು ಹಿಡ್ಕೊಂಡು ಅದನ್ನು ದೊಡ್ದು ದೊಡ್ಡ ಇಶ್ಯು ಆಗಿ ಮಾಡ್ತಾರೆ ದೊಡ್ಡ ಇಶ್ಯುಗಳನ್ನಾಗಿ ಮಾಡಿ ಅದ್ರಿಂದ ಅದರಿಂದ ನಮ್ಮ ಹುದ್ದೆಗೆ ಧಕ್ಕೆ ಬರುವಂತೆ ಏನಾದರೂ ಮಾಡ್ತಾರೆ ಅಥ್ವಾ ನ ಗಂಡ ಗಂಡು ಗಂಡು ಅಂದರೆ ಗಂಡು ಜಾತಿಯವರು ವರ್ಕ್ ಮಾಡೋಕೆ ಹತ್ತಿದ್ರು ಆ ದೊಡ್ಡ ಪೋಸ್ಟ್ನೊಳಗಡೆ ಅವರ ಹಿಂದುಗಡೆ ಯಾರಾದರೂ ಹುಡ್ಗೀರನ್ನ ಬಿಡೋದು ಅಥ್ವಾ ಅವರ ಹೆಸ್ರು ಹಾಳು ಮಾಡೋದು ಹಂಗೆ ಮಾಡೋಕೆ ಟ್ರೈ ಮಾಡ್ತಾರೆ ಹುಡುಗಿ ಪೋಸ್ಟ್ ಅಲ್ಲಿ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದರು ಅಂದರೆ ಅವ್ರ ಹಿಂದುಗಡೆ ಯಾರನ್ನಾದ್ರೂ ಹುಡುಗ್ರನ್ನ ಬಿಡೋದು ಅಥ್ವಾ ಏನಾದರೂ ಒಂದು ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರ ಮಾಡಿ ಅವರನ್ನ ಎಲ್ಲ ಇಡ್ಬೇಕು ಅಲ್ಲಿ ಇಡ್ತಾರೆ ಹೀಗೆಲ್ಲ ಮಾಡಬಾರ್ದು ಈವಾಗ ನಮ್ಮ ಜೊತೆಗೆ ಇರೋರು ಸರೀಗೆ ಇಲ್ಲ ಕೆಲಸ ಮಾಡೋಕೆ ಅಂದಾಗ ಏನು ಮಾಡಬೇಕು ಅವರನ್ನ ಎದ್ರು ಹಾಕ್ಕೊಳ್ಬಾರ್ದು ಯಾಕೆ ಎದ್ರು ಹಾಕ್ಕೊಳ್ಬಾರ್ದು ಎದ್ರು ಹಾಕ್ಕೊಂಡ್ರೆ ನಮಗೆ ತೊಂದರೆ ಬೇರೆ ಯಾರಿಗೆ ಆಗುತ್ತೆ ನಾವೇ ಅನುಭವಿಸ್ಬೇಕಾಗುತ್ತೆ ಈಗ ಸದ್ಯದ ಮಟ್ಟಿಗೆ ಒಂದು ಎದ್ರು ಹಾಕ್ಕೊಂಡು ಪ್ರೆಝೆಂಟ್ ಸಿಚುವೇಶನ್ ನಮ್ಮ ನಾವು ಜಯ ಪಡ್ಬೋದು ಆದ್ರೆ ಅದು ಆದ್ಮೇಲಿಂದ ಏನು ಸಿಚುವೇಶನ್ ಬರ್ತೈತಲ್ಲ ಅದೆಲ್ಲ ವೇಸ್ಟ್ ಆಗಿ ಬಿಡುತ್ತೆ ಯಾಕೆ ವೇಸ್ಟ್ ಆಗುತ್ತೆ ಯಾಕೆಂದ್ರೆ ಈಗ ನೋಡು ಅವರು ನಮಗಿಂತ ಸಣ್ಣ ಪೋಸ್ಟ್ ಇದ್ದೋರು ಈಗ ಪೋಸ್ಟ್ ಪೋಸ್ಟ್ ಬೇಡ ನಮ್ಮ ಜೊತೆಗೆ ಇರೋರು ಅವರನ್ನ ನಾವು ಎದ್ರು ಹಾಕೊಂಡ್ರೆ ಏನು ಆಗುತ್ತೆ ಈಗ ಸಡನ್ ಆಗಿ ಪ್ರೆಝೆಂಟಿಗೆ ನಾವು ಜಯ ಪಡ್ಬೋದು ಅದ್ರದ್ದು ನಮ್ಮ ಜಯ ಅವರಿಗೆ ಸಹಿಸೋಕೆ ಆಗೋಲ್ಲ ಆವಾಗ ಏನು ಮಾಡ್ತಾರೆ ಅವರು ಅದಕ್ಕೆ ಹಿಂದೆ ಬೆನ್ನಿಂದೆ ನಮ್ಮ ಹಿಂದೆ ಏನಾದರೂ ಹಾ ಮಾಡ್ತಾರೆ ಏನು ಮಾಡ್ಬೋದಪ್ಪ ಜಾಸ್ತಿ ಅಂದರೆ ನಮಗೆ ಹಿಂಗೆ ಅಂದ್ಕೊಳ್ಳೋಕೆ ಆಗೋಲ್ಲ ಯಾಕೆಂದರೆ ನಮಗೂ ಒಂದು ಫ್ಯಾಮ್ಲಿ ಅಂತ ಇರುತ್ತೆ ಮಕ್ಳು ಇರ್ತವೆ ಹೆಂಡತಿ ಇರ್ತವೆ ಅವರನ್ನೆಲ್ಲ ನಾವು ಫ್ಯಾಮ್ಲಿ ಅಪ್ಪ ಅಮ್ಮ ಎಲ್ರೂ ನಮ್ಮ ನಾವೇ ನೋಡ್ಕೊಂಡು ಹೋಗಬೇಕಾಗೈತೆ ಇಂಥ ವಿಷಯದಲ್ಲಿ ನಾವೇನು ನಾವೇನು ಮಾಡಬೇಕು ಜಾಸ್ತಿ ಯಾರನ್ನು ಎದ್ರು ಹಾಕ್ಕೊಳ್ಬಾರ್ದು ನಮ್ಮ ಜೊತೆಗೆ ಇರೋ ವ್ಯಕ್ತಿಗಳ ಜೊತೆಗೆ ನಾವು ನಿಭಾಯಿಸಿಕೊಂಡು ಹೋಗಬೇಕು ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈವಾಗ ಮೋದೀಜಿ ಅವರು ಏನು ಫಾಲೋ ಮಾಡ್ತಾಯಿದ್ದಾರೆ ರೂಲ್ಸು ಅದನ್ನೇ ಫಾಲೋ ಮಾಡಬೇಕು ನಮ್ಮ ಜೊತೆಗೆ ಇರೋರನ್ನು ನಾವು ಎನಿಮಿ ಅಂತ ಟ್ರೀಟ್ ನಮ್ಮ ದ್ವೇಷ ದ್ವೇಷಿಸೋರು ಅಂತ ಟ್ರೀಟ್ ಮಾಡಬಾರ್ದು ನಾವು ಅವರನ್ನು ನಮ್ಮ ಗೆಳೆಯರು ಗೆಳತಿಯರು ಅಂದ್ಕೊಳ್ಬೇಕು ಯಾವಾಗಲೂ ನಾವು ಅವರಿಗೆ ಒಳ್ಳೆಯದನ್ನೆ ಬಯಸಬೇಕು ನಿಜ ಹೇಳಬೇಕಂದ್ರೆ ಪ್ರತಿ ಸಾರಿ ನಮ್ಗೆ ಒಳ್ಳೇದು ಬಯಸೋಕೆ ಆಗೋಲ್ಲ ಆದರೂ ನಾವು ಟ್ರೈ ಮಾಡಬೇಕು ನಾಟಕ ಮಾಡಬೇಕು ಆ ಒಳ್ಳೆಯದು ಮಾಡೋ ಥರ ಎಟ್ ಅಟ್ ಲೀಸ್ಟ್ ಒಂದು ನಾಟಕ ಮಾಡ್ತಾ ಮಾಡ್ತಾ ಅದೇ ಅಭ್ಯಾಸ ಆಗೋಗಿ ಬಿಡುತ್ತೆ ಈವಾಗ ನೋಡ್ದ್ರೆ ಹೇಗೆ ನಾವು ಯಾರದ್ದಾದ್ರೂ ಜೊತೆ ಇರ್ತೀವಲ್ಲ ಅವ್ರು ಮಾಡೋದು ಯಾವುದಾದ್ರೂ ಒಂದು ಒಂದು ಕೆಲಸ ನಮ್ಗೆ ಇಷ್ಟ ಆಗ್ತಿರೋಲ್ಲ ಅದು ದಿನಾ ಅವರು ಆ ಕೆಲಸ ನೋಡಿ ನೋಡಿ ನೋಡಿ ಅವ್ರು ಇರಲಿಲ್ಲ ಅಂದ್ರೆ ಆ ಕೆಲಸ ನಾವು ಮಾಡೋಕೆ ಚಾಲೂ ಮಾಡ್ಬಿಡ್ತೀವಿ ಹಾಗೆ ಹಂಗಾಗಿ ಬಿಡುತ್ತಾ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಜೊತೆಗೆ ಇರೋವ್ರನ್ನ ಪ್ರೀತ್ಸೋಕೆ ಚಾಲೂ ಮಾಡಬೇಕು ಅವರು ಅವರಿಗೆ ಅದು ಇಷ್ಟ ಆಗೋಲ್ಲ ಆಯಿತು ಬಿಟ್ಬಿಡಪ್ಪ ಯಾಕೆ ಅದು ಮಾಡ್ತಿ ಬೇಡ ಬಿಟ್ಟು ಬಿಡು ಆಯ್ತು ನಾನು ಬಿಡ್ತೀನಿ ನಿಂಗೆ ಇಷ್ಟ ಇಲ್ಲ ನಾನು ಬಿಟ್ಟು ಬಿಡ್ತೀನಿ ಈಗೋ ಇರಬಾರ್ದು ನಾನು ನನ್ನದೇ ಆಗಬೇಕು ಅಂತನ್ನೋದು ಇರಬಾರ್ದು ತಿಳೀತಾ ಈವಾಗ ನೋಡು ನೀನು ಎಲ್ಲಾರ ಹೋದಾಗ ಏನಾರ ಮಾಡುವಾಗ ಕೆಲಸ ಮಾಡುವಾಗ ನಿನ್ನ ಮುಂದೆ ಒಬ್ಬರು ಬಂದು ನಿಂದಿರ್ತಾರೆ ಅವರು ಹೇಳ್ತಾರೆ ನಾನು ಇವತ್ತು ಮಾಡೋಕೆ ಆಗೋಲ್ಲ ನನ್ನ ಎಲ್ಲ ಕೆಲಸ ನೀನೆ ಮಾಡಬೇಕು ಆವಾಗ ಏನು ಅಂತಿ ನೀನು ನಂಗೆ ಆಗೋಲ್ಲಪ್ಪ ನನ್ನೂ ಕೆಲ್ಸ ಭಾಳ ಅದಾವು ನಂಗೆ ಮಾತಾಡೋಕೆ ಆಗೋಲ್ಲ ಸಾರಿ ನಂಗೆ ಆ ಕೆಲಸ ಮಾಡೋಕೆ ಆಗೋಲ್ಲ ಅಂತ ಅಂದ್ರೆ ಹೆಂಗೆ ಆಗ್ತೈತಿ ಆಹ ತಗೊಳ್ಬೇಕು ಆಯಿತಪ್ಪ ಇವತ್ತು ನಿನ್ನದೇನೊ ಕೆಲಸ ಇತ್ತು ಅಂತೀಯಲ್ಲ ಹೋಗು ನಿನ್ನ ಕೆಲಸ ನಾನು ಮಾಡ್ತೀನಿ ಅಂತ ಅಂದ್ಕೊಳ್ಬೇಕು ಅವಾಗ ಏನು ಆಗುತ್ತಾ ಅವನಿಗೂ ಖುಷಿ ಆಗುತ್ತಾ ನಿನಗೆ ಒಂದು ಸ್ವಲ್ಪ ದುಃಖ ಆಗ್ಬೋದು ಕೆಲ್ಸ ಜಾಸ್ತಿ ಇದಾವಲ್ಲ ಅಂತ ಅಂದ್ಕೊಳ್ಬೋದು ಆದ್ರೆ ಅವನಿಗೊಂದು ಖುಷಿ ಸಿಗುತ್ತಲ್ಲ ಅದರದ್ದು ಪುಣ್ಯ ನಿಂಗೆ ಬರುತ್ತಾ ಹಿಂಗೆ ಆಮೇಲೆ ಆ ಪುಣ್ಯ ನಿನ್ನದು ನಿನ್ನದು ಒಂದು ಬ್ಯಾಗ್ನಾಗ ಜಮಾ ಇರ್ತೈತೆ ಆಮೇಲೆ ನಿನಗೆ ಏನೋ ಒಂದು ಅವಶ್ಯಕತೆ ಬಂತು ನಿನಗೂ ಹೌದೇನೊ ತೊಂದರೆ ಆಗಿದೆ ಅಥ್ವಾ ಏನೋ ಅವಶ್ಯಕತೆ ಐತಿ ನಿನಗೆ ಇವತ್ತು ಈಗ ಸದ್ಯಕ್ಕೆ ಹೋಗಬೇಕು ಅಂದಾಗ ಆವಾಗ ಏನು ಮಾಡ್ತಿ ನೀನು ಮೊನ್ನೆ ಅವನ ಕೆಲಸ ಮಾಡಿದೆನಲ್ಲ ನಾನು ನಾನು ಕೇಳಿದ್ರೆ ಅವ್ನು ಹು ಅನ್ಬೋದು ಅಂತಂದು ನೀನು ವಾಪಸ್ಸು ಅವ್ನಿಗೆ ಹೇಳ್ತೆ ಇವತ್ತು ನನಗೂ ಒಂದು ಅರ್ಜೆಂಟ್ ಕೆಲಸ ಐತಪ್ಪ ನಾನು ಮಾಡ್ತೀನಿ ಕೆ ನಾನು ಹೊರಗೆ ಹೋಗ್ತೀನಿ ನನ್ನ ಕೆಲಸ ನೀನು ಮಾಡಿ ಅಂದಾಗ ಅವನು ಈಝಿಯಾಗಿ ಹ್ಞೂಂ ಅಂತಾನೆ ಇಲ್ಲ ಅವನಿಗೆ ಅವನದ್ದು ಏನೋ ಅರ್ಜೆಂಟ್ ಕೆಲ್ಸ ಇತ್ತಪ್ಪ ಅಂದ್ರೆ ಅವನು ತನ್ನ ಯಾರು ಇನ್ನೊಬ್ಬರು ಬೇರೆ ಫ್ರೆಂಡ್ ಅದಾರ ಅವರಿಗಾದರೂ ಹೇಳಿ ಒಪ್ಪಿಸ್ತಾನ ಸೊ ಅದಕ್ಕೆ ನಾವು ಯಾವಾಗಲೂ ನಮ್ಮ ಎದುರುಗಡೆ ಇರೋರು ನಮ್ಮ ಅಕ್ಕಪಕ್ಕ ಇರೋರು ಯಾರೇ ಇರಲಿ ನಮಗೂ ಒಂದು ರಿಲೇಶನ್ ಐತಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾರನ್ನು ಎದ್ರು ಹಾಕ್ಕೊಳ್ಬಾರ್ದು ಯಾರು ಯಾವಾಗ ಯಾವ ರೀತಿ ನಮ್ಮ ಹಿಂದೆ ಹೊಳ್ಳಿ ಬೀಳ್ತಾರೆ ಅಂತ ಹೇಳೋಕೆ ಆಗೋಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಯಾವಾಗಲೂ ನಮ್ಮ ಜೊತೆಗೆ ಇರೋರನ್ನು ಖುಷಿಯಾಗಿ ಇರಿಸಬೇಕು ಖುಷಿ ಪಡಿಸಬೇಕು ನಮ್ಮ ಲೈಫು ಬೇರೆಯವರನ್ನ ಖುಷಿ ಪಡಿಸೋದರಲ್ಲೆ ಹೋಗಬೇಕಂತ ಏನೂ ಇಲ್ಲ ನಾವು ನಮ್ಮದೇ ನೋಡಿಕೊಂಡು ಬೇರೆಯವ್ರಿಗೆ ಹಾನಿ ಆಗದೇ ಇರೋವಂಗೆ ಇರ್ಬೇಕು ಅಷ್ಟೆ ಇವಾಗ ನೋಡಿ ಯಾರಾದರೂ ಏನಾದರೂ ನಿಮಗೆ ಕೇಳಿದ್ರಾ ಅರಮದಿರಣ್ಣ ಅಂತ ಅಂದ್ರೆ ನಕ್ಕೊಳ್ತಾ ಕೇಳಿದರೆ ನೀವು ಹ್ಞೂಂ ಅಂತ ಅಂದ್ರೆ ಅದೇನು ಸರಿ ಹೋಗುತ್ತಾ ಇಲ್ಲ ಹು ನಾನು ಆರಾಮ ಅದೀನಿ ನೀನು ಹೆಂಗೆ ಅದೀಪ್ಪ ಅಂತ ಕೇಳಿದ್ರೆ ಅವರಿಗೂ ಒಂದು ಖುಷಿ ಆಗುತ್ತೆ ಏ ನನ್ನೂ ಕೇಳ್ತಾನಪ್ಪ ಚಲೋ ಮಾತಾಡ್ತನಪ್ಪಾ ಅಂತ ಈಗ ನೀನು ಒಂದು ವೇಳೆ ಆಯಿತು ಹು ಅಂತ ಅಂದು ಹಂಗೆ ಹೋದೆ ಅಂದ್ರೆ ಏನಾಗ್ತೈತೆ ಏನಾಗ್ತೈತೆ ಹೇಳು ಈಗ ಮುಂದೇನಾ ಒಂದು ದಾರ್ಯಾಗ ಎಲ್ಲಾರ ಸಿಕ್ರಪ್ಪ ಏನೋ ಅಂದ್ಕೊಳ್ಳೋದು ಬೇಡ ಅಂದರು ಹೀಗೆ ಏನಾರ ಆಯಿತು ಅಲ್ಲಿ ಹೋದಾಗ ನಮ್ಗೆ ಏನಾರ ಆಯಿತು ಆವಾಗ ಏನು ಮಾಡ್ತಾರೆ ಅವರು ಫಾರ್ ಎಕ್ಸಾಂಪಲ್ ಈಗ ಒಂದು ಉದಾಹರಣೆ ತಗೊಳ್ಬೇಕು ಅಂದ್ರೆ ದಾರ್ಯಾಗ ಹೋಗ್ವಾಗ ಎಲ್ಲರ ಒಂದು ಅಪಘಾತ ಆಗುತ್ತಾ ಆವಾಗ ಎದ್ರಿಗೆ ಬೇರೆ ಯಾರೂ ಇರೋದಿಲ್ಲ ಅದು ಒಂದು ವ್ಯಕ್ತಿಯೇ ಇರ್ತಾನೆ ಆವಾಗ ಅವನು ಏನು ನೀಯ ಒಂದು ವೇಳೆ ನೀನು ಅವನ ಜೊತೆ ಚೆನ್ನಾಗಿ ಮಾತಾಡಿದ್ಯಾ ಅಂದ್ರೆ ಅವು ಬಂದು ನಿಂಗೆ ಸಹಾಯ ಮಾಡ್ತಾನೆ ಇಲ್ಲ ನೀನು ಅವನಿಗೆ ಹೆಲ್ಪ್ ಆವತ್ತು ಹಾಯ್ ಆರಾಮ್ ಅದಿಯೇನಪ್ಪ ಅಂತ ಅಂದಾಗ ಆರಾಮ್ ಇಲ್ಲ ಅಂತ ಅಂದ್ರೆ ಮಾತಾಡಿದ್ರೆ ಆಗುವುದಿಲ್ಲ ಅದು ಹಾಗೆಲ್ಲ ಮಾತಾಡೋಕೆ ಆಗೋಲ್ಲ ಅಂತಂದು ಅಂದ್ಕೊಂಡು ಹೋದ ಹೋಗಿದೆಯಪ್ಪ ಅಂದರೆ ಏನು ಮಾಡ್ತಿದ್ದರು ಅವರು ನೀವೇ ಹೇಳಿರಿ ಏನು ಮಾಡ್ತಿದ್ರು ಅವರು ಎಲ್ಲರೂ ಕೂಡಿ ಸರಿಗೆ ಹೊಡಿತಿದ್ರು ಆಂಟಿ ಕೊಪ್ಪಳ ಇವರು ಆಂಟಿ ಇದ್ದಾರೆ ಫೋನ್ ಫೋನ್ ನನ್ನ ಅಸ್ಬೆಂಡ್ ಇವ್ರಿಗೆ ಫೋನ್ ಮಾಡಿ ಹೇಳ್ರಿ ಆಂಟಿ ಓಕೆ ಸೊ ಮತ್ತೆ ವಾಪಸ್ಸು ನಾನು ಹೇಳಬೇಕಂದ್ರೆ ಈವಾಗ ಮತ್ತು ಮುಂಚೆಯಿಂದ ಹೇಳ್ತೀನಿ ಈಗ ಏನಾರ ಮಾಡೋಕೆ ಹತ್ತಿರ್ತೀವಾ ಆವಾಗ ಹಂಗೆ ಹಿಂಗೆ ಆಗಿ ಹಂಗೆ ಹಿಂಗೆ ಆಗಿ ಏನೋ ಒಂದು ಆಯಿತು ಈಗ ಅವನು ಹೇಳಿದೆನಲ್ಲ ಆಗಲೆ ಬಿದ್ದಿದ್ದ ವ್ಯಕ್ತಿ ಅಂತ ಅಂದು ಬಿದ್ದಿದ್ದ ವ್ಯಕ್ತಿ ಅಂತ ಅಂದು ಈಗ ಆ ಒಂದು ವೇಳೆ ನೀವು ಅವನ ಜೊತೆ ಮಾತ್ನಾಡ್ಕೊಂಡು ಆರಾಮಾಗಿ ಇದೆಯಪ್ಪ ಅಂದ್ರೆ ಅವನು ಬಂದು ಏನು ಮಾಡ್ತಿದ್ದ ನಿಂಗೆ ಈ ಟೈಮ್ನ್ಯಾಗ ನೀನು ಕೇಳೋಕ್ಕು ಮುಂಚೆನೆ ಅವ್ನೇ ಬಂದು ನಿಂಗೆ ಸಹಾಯ ಮಾಡ್ತಿದ್ದ ಇಲ್ಲ ನೀನು ಮಾತನಾಡಿಲ್ಲ ಅಲ್ಲ ಹೋಗ್ಲಿ ಬಿಡು ನಾನ್ಯಾಕೆ ಮಾಡಲಿ ಅಂತ ಅಂತನು ಹೋಗ್ಬೋದು ಬಟ್ ಮಾನವೀಯತೆ ಇರುವವರು ಯಾರು ಹಂಗೆ ಹೋಗೋಲ್ಲ ವಾಪಸ್ಸು ಬಂದು ನಮ್ಗೆ ನಾವು ಹೇಳೋಕ್ಕೂ ಮುಂಚೆಯೇ ಅವರೇ ಸಹಾಯ ಮಾಡ್ತಾರೆ ತಿಳಿತಾ ಹಿಂಗೆ ಇರುವಾಗ ನಾವೇನು ಮಾಡಬೇಕು ಹಿಂಗೆ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಜೊತೆಗೆ ಇರುವವರನ್ನು ನಿಭಾಯಿಸಿಕೊಂಡು ಹೋಗಬೇಕು ನಮ್ಮ ಜೊತೆಗೆ ಇರುವವರನ್ನು ನಿಬಾಯಿಸ್ಕೊಂಡು ಹೋಗೋದರಿಂದ ಏನಾಗ್ತೈತಿ ನಾವು ಯಾವಾಗಲೂ ಎಲ್ಲ ರೀತಿಯಿಂದ ಆರಾಮ್ ಆಗಿ ಇರ್ತೀವಿ ಎಲ್ಲ ಕಡೆಯಿಂದಲೂ ಅರಾಮಾಗಿ ಇರ್ತೀವಿ ನಮ್ಗೆ ಯಾರೂ ಶತ್ರುಗಳು ಇರೋಲ್ಲ ನಾವು ಯಾವಾಗಲೂ ಎಲ್ಲ ಕಡೆಗೆ ಆರಾಮ್ ಬಿಂದಾಸಾಗಿ ಇರ್ಬೋದಪ್ಪ